ನೃತ್ಯವನ್ನು ಇದೊಂದು ರಾಜ್ಯ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ್ವರ್ಗು ಇದರ ಬಗ್ಗೆ ಅರಿವು ಜವರಿಗೆ ಅರಿವು ಮೂಡಿಸಬೇಕು ಅನ್ನೋ ಒಂದು ಉದ್ದೇಶ ಉದ್ದೇಶಪೂರ್ವಕವಾಗಿ ನಾನಿದನ್ನು ಹೊಂದಿದ್ದೀನಿ ಯಾಕಂದರೆ ಇದೊಂದು ಬರೀ ನೃತ್ಯ ಅನ್ನೋದು ಬರೀ ನೋಡೋದಲ್ಲ ಇದರಿಂದ ಹಲವಾರು ರೀತಿಯ ಒಂದು ಸ ನಮ್ಮ ದೇಹಕ್ಕೆ ಸಹಾಯವಾಗುವ ವ್ಯಾಯಾಮ ರೀತಿಯಲ್ಲೂ ನೃತ್ಯ ಮಾಡಬಹುದು ನಮ್ಮ ದೇಹಕ್ಕೆ ಹೇಗೆ ವ್ಯಾಯಾಮವನ್ನು ನಾವು ಮಾಡ್ಕೋತೀವೋ ಹಾಗೆ ನೃತ್ಯದ ಮುಖಾಂತ್ರನು ನಾವು ಮಾಡಬಹುದು ಅನ್ನೋದು ಮತ್ತು ಇದರ ಚಟುವಟಿಕೆಗಳು ಹೇಗಿರುತ್ತೆ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ಬೇಕು ಜನರಿಗೆ ಮುಖದ ಒಂದು ಸೌಂದರ್ಯವನ್ನು ಕೂಡ ಹೇಗ್ ಹೆಚ್ಚಿಸ್ಕೋಬೇಕು ಅನ್ನೋದ್ರ ನೃತ್ಯದ ಮುಖಾಂತರನೇ ತಿಳಿಸಿಕೊಡ್ಬೇಕು ಹೀಗೆ ಹಲವಾರು ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದ್ವರ್ಗು ತರಬೇತಿಗಳನ್ನು ಕೊಟ್ಟು ಜನರಿಗೆ ಇದರಿಂದ ಒಂದು ಅವರಿಗೆ ಒಂದು ಒಂದು ಉದ್ದೇಶಪೂರ್ವಕವಾಗಿ ಒಳ್ಳೆಯ ರೀತಿ ಆಗುವಂಥ ಅವ್ರಿಗೆ ಸಹಾಯ ಮಾಡುವಂಥ ಒಂದು ಉದ್ದೇಶವನ್ನು ನಾನು ಹೊಂದಿದೀನಿ ಯಾಕಂದರೆ ಇದೊಂದು ಅದ್ಭುತ್ವಾದಂಥ ಒಂದು ಕಲೆ ಕೂಡ ಹೌದು ಇದನ್ನ ನಾವು ಅಳವಡ್ಸ್ಕೊಂಡಾಗ ಹೆಚ್ಚು ನಮಗೆ ನಮ್ಮ ದೇಹಕ್ಕೆ ಉಪಯುಕ್ತವಾದಂಥ ಒಂದು ವ್ಯವಸ್ಥೇನೆ ಆಗಿರುತ್ತೆ ಆದ್ದರಿಂದ ನೃತ್ಯದ ಶಾಲೆಗಳನ್ನು ರಾಜ್ಯದ ಮಟ್ಟದ್ವರ್ಗು ತೆರೀಬೇಕು ಅನ್ನೋ ಒಂದು ಗುರಿಯನ್ನು ಇದರ ಅಪೇಕ್ಷೆಯನ್ನು ನಾನು ಹೊಂದಿದ್ದೀನಿ